ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹಲವಾರು ಹಬ್ಬಗಳನ್ನು ಸಾಂಸ್ಕೃತಿಕ ಆಚರಣೆಗಳನ್ನು ಆಚರಿಸಲಾಗುತ್ತದೆ ಉತ್ಸವಗಳನ್ನು ಮಾಡಲಾಗುತ್ತದೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರೂ ಹಬ್ಬ ಆಚರಣೆಗಳನ್ನು ಮಾಡುವುದರಲ್ಲಿ ಚೆನ್ನಾಗಿ ಹಬ್ಬ ಆಚರಣೆಗಳನ್ನು ಮಾಡಿಕೊಂಡು ಹಬ್ಬವನ್ನು ಆಚರಿಸಲಾಗುತ್ತದೆ ಅಂತಲೇ ಹೇಳ್ಬೋದು ಈ ಹಬ್ಬ ಹರಿ ದಿನಗಳನ್ನು ಆಚರಣೆಗಳನ್ನು ಮಾಡುವುದು ಮತ್ತು ಒಳ್ಳೊಳ್ಳೆ ತಿಂಡಿ ಊಟ ವಸ ಗಳನ್ನು ಮಾಡಿಕೊಂಡು ಒಳ್ಳೊಳ್ಳೆ ಹಬ್ಬವನ್ನು ಆಚರಿಸಿಕೊಂಡು ಸ್ಥಳೀಯ ಪರಂಪರೆಯನ್ನು ಎತ್ತಿ ಹಿಡಿಯುತ್ತೇವೆ ಅಂತಲೇ ಹೇಳ್ಬೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಂತ ಬಂದಾಗ ದೀಪಾವಳಿ ಸಂಕ್ರಾಂತಿ ಮಹಾಶಿವರಾತ್ರಿ ಗೌರಿಗಣೇಶ ಹಬ್ಬ ಹೋಳಿ ಹಬ್ಬ ದೀಪ ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು ಈ ರೀತಿಯಾದಂತಹ ಮುಂತಾದ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಮತ್ತೆ ಆಷಾಢದಲ್ಲಿ ಮಾರಮ್ಮನ ಜಾತ್ರೆ ಆಗಿರ್ಬೋದು ಚೌಡೇಶ್ವರಿ ಜಾತ್ರೆ ಆಗಿರ್ಬೋದು ಈ ರೀತಿಯ ಹಬ್ಬಗಳನ್ನು ಆಚರಣೆ ಮಾಡುವುದರ ಮೂಲಕ ಜಾತ್ರೆಗಳನ್ನು ಆಚರಣೆ ಮಾಡುವುದರ ಮೂಲಕ ಅವರವರ ಊರಿನ ಪ್ರತಿ ಪ್ರತಿಫಲವನ್ನಾಗಿರ್ಬೋದು ಪ್ರತಿಪಾಲಿಸೋದಾಗಿರ್ಬೋದು ಅವರವರ ಹಳ್ಳಿಯ ಪರಂಪರೆಯನ್ನಾಗಿರ್ಬೋದು ಅವರ ಊರಿನ ಪರಂಪರೆಯನ್ನು ಪ್ರತಿಪಾಲಿಸೋದನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ರೀತಿಯಾದಂತಹ ಉತ್ಸವಗಳನ್ನು ಮಾಡ್ತಾರೆ ಬೆಂಗಳೂರಿನಲ್ಲಿ ಗ್ರಾಮಾಂತರ ಜಿಲ್ಲೆಯಲ್ಲಿ ಅಂತ ಬಂದಾಗ ಮೊದಲಿಗೆ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬನ ಯಾವ ರೀತಿ ಮಾಡ್ತಾರೆಂದರೆ ಹಳ್ಳಿಗಾಡಿನ ಜನರು ಅಂತ ಬಂದಾಗ ಅಂ ಜುಲೈನಿಂದ ಡಿಸೆಂಬರ್ವರೆಗೂ ಬೆಳೆದಂತಹ ದವಸ ಧಾನ್ಯಗಳನ್ನೆಲ್ಲ ಒಂದು ಕಡೆ ರಾಶಿಯಿಟ್ಟು ಆ ರಾಶಿಗೆ ಪೂಜೆ ಮಾಡಿ ಆ ರಾ ಬೆಳೆದಂಥ ದವಸ ಧಾನ್ಯಗಳಿಗೆಲ್ಲ ಪೂಜೆ ಮಾಡಿ ಸಂಕ್ರಾಂತಿ ಹಬ್ಬದಲ್ಲಿ ದನಕರುಗಳನ್ನೆಲ್ಲ ಮೈ ತೊಳೆದು ದನಕರುಗಳಿಗೆ ಪೂಜೆ ಮಾಡಿ ಸಂಕ್ರಾಂತಿ ಹಬ್ಬದಲ್ಲಿ ರಾಶಿ ಪೂಜೆಯನ್ನು ಮಾಡುವುದರ ಮೂಲಕ ದವಸ ಧಾನ್ಯಗಳಿಗೆ ದವಸ ಧಾನ್ಯಗಳು ಹೆಚ್ಲಿ ಅಂಥೇಳಿ ರೈತರು ರಾಶಿಪೂಜೆಯನ್ನು ಮಾಡಿ ಮುಂತಾದವುಗಳನ್ನು ಮಾಡುವುದರ ಮೂಲಕ ರಾಶಿಪೂಜೆಯನ್ನು ಮಾಡಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಈ ಹಬ್ಬಕ್ಕೆ ಬಂದ್ಬಿಟ್ಟು ರೈತರೇ ಬೆಳೆದಂತಹ ಕಡಲೇಕಾಯಿ ಆಗಿರ್ಬೋದು ಅವರೆಕಾಯಿ ಆಗಿರ್ಬೋದು ಕಡಲೇ ಕಾಯಿ ಏನು ಬೇಯಿಸೋದು ಆಗಿರ್ಬೋದು ಅವರೆಕಾಯಿಯನ್ನು ಬೇಯಿಸುವುದಾಗಿರ್ಬೋದು ಮತ್ತು ಗೆಣಸು ಗೆಣಸನ್ನು ಬೇಯಿಸುವುದರ ಮೂಲಕ ಹಸುಗಳಿಗೆಲ್ಲ ನೈವೇದ್ಯವನ್ನು ಮಾಡುವುದರ ಮೂಲಕ ಹಸುಗಳಿಗೆ ಪೂಜೆ ಮಾಡುವುದರ ಮೂಲಕ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಯುಗಾದಿ ಹಬ್ಬ ಯುಗಾದಿ ಹಬ್ಬ ಅಂತ ಬಂದಾಗ ಕ್ಯಾಲೆಂಡರಿನ ಪ್ರಕಾರ ಇಂದೂ ದ ಕ್ಯಾಲೆಂಡರಿನ ಪ್ರಕಾರ ಹೊಸ ವರ್ಷ ಬಂದ್ಬಿಟ್ಟು ಜನವರಿ ಒಂದಾದರೆ ಹಿಂದೂ ಧರ್ಮದ ಪ್ರಕಾರ ಹೊಸ ವರ್ಷ ಬಂದ್ಬಿಟ್ಟು ಯುಗಾದಿ ಹಬ್ಬ ಯಾವಾಗ ಬರುತ್ತೋ ಅಲ್ಲಿಂದ ಹೊಸ ವರ್ಷ ಅಂತ ಕರೀತೀವಿ ಯಾಕೆಂದರೆ ಈ ಹೊಸ ಎಲೆಗಳು ಚಿಗುರೊಡೆಯುವ ಕಾಲ ಅಂತ ಕರಿತೀವಿ ನವಮಾಸ ಅಂದರೆ ಹೊಸ ನವ ಸಂಸ್ಕೃತಿ ನವ ಚಿಗುರೊಡೆಯುವ ಕಾಲವನ್ನು ನಾವು ಯುಗಾದಿ ಅಂತ ಕರಿತೀವಿ ಈ ಯುಗಾದಿ ಹಬ್ಬದಲ್ಲಿ ನೋಡಿರಿ ಎಲ್ಲ ಎಲೆಗಳು ಉದುರಿ ಎಲ್ಲ ಎಲೆಗಳು ಚಿಗುರೊಡೆಯುವಂಥ ಕಾಲ ಈ ಎಲೆ ಎಲೆಗಳು ಚಿಗುರೊಡೆಯುವಂಥ ಕಾಲದಲ್ಲಿ ಯುಗಾದಿ ಹಬ್ಬನ ಮಾಡ್ತೀವಿ ಈ ಯುಗಾದಿ ಹಬ್ಬನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಂತಲೇ ಅಲ್ಲ ಇಡೀ ಕರ್ನಾಟಕ ಜಿಲ್ಲೆಯಲ್ಲಿಯೇ ತುಂಬ ಚೆನ್ನಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತ ಬಂದಾಗ ಹಬ್ಬದ ಆಚರಣೆಯಲ್ಲಿ ಹಬ್ಬದ ಆಚರಣೆಯಲ್ಲಿ ಬೇಳೆ ಒಬ್ಬಟ್ಟಂತೆ ಒಬ್ಬಟ್ಟು ಚಿತ್ರಾನ್ನ ಆಗಿರ್ಬೋದು ಶ್ಯಾವಿಗೆ ಪಾಯಸ ಆಗಿರ್ಬೋದು ಹೆಸರುಬೇಳೆ ಆಗಿರ್ಬೋದು ಈ ರೀತಿಯಾದಂಥ ಭರ್ಜರಿಯಾದಂಥ ಹಬ್ಬವನ್ನು ಮಾಡ್ತಾರೆ ಯುಗಾದಿ ಹಬ್ಬನ ಆದ ನಂತರ ಕರಿ ಹಬ್ಬ ಅಂತಲೂ ಮಾಡ್ತಾರೆ ಆಚೆ ಜನ ಈ ರೀತಿಯಾದಂಥ ಹಬ್ಬಗಳನ್ನು ಆಚರಣೆ ಮಾಡುವುದರ ಮೂಲಕ ಅವರವರ ಸಂಸ್ಕೃತಿ ಅವರವರ ಇದನ್ನು ಎತ್ತಿ ಹಿಡಿತಾರೆ ಅಂತಲೇ ಹೇಳ್ಬೋದು ಬೇರೆ ಜನ ಅಂತ ಬಂದಾಗ ಕರಿ ಹಬ್ಬನ ಯುಗಾದಿ ಹಬ್ಬದ ಬೆಳಗ್ಗೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ಕರಿ ಹಬ್ಬ ಅಂತ ಬಂದಾಗ ನಾನ್ ವೆಜ್ ಅಂತ ಕರಿತೀವಿ ಇದನ್ನು ಮಾಡುವುದರ ಮೂಲಕ ಹಬ್ಬವನ್ನು ಅವರವರ ಸಂಸ್ಕೃತಿಯನ್ನು ಎತ್ತಿ ಹಿಡಿತಾರೆ ಅಂತಲೇ ಹೇಳ್ಬೋದು ಅವರವರ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವುದರ ಮೂಲಕ ಅವರವರಿಗೆ ಬೇಕಾದಂಥ ಹಬ್ಬಗಳನ್ನು ಅವರವರು ತುಂಬ ಚೆನ್ನಾಗೇ ಮಾಡ್ಕೊಳ್ತಾಳೆ ಅಂತಲೇ ಹೇಳ್ಬೋದು ಮತ್ತು ಹೋಳಿ ಹುಣ್ಣಿಮೆ ಹೋಳಿ ಹುಣ್ಣಿಮೆ ಹಬ್ಬ ಅಂತ ಬಂದಾಗ ಹೋಳಿ ಹಬ್ಬ ಕಲರನ್ನು ಎರೆಚ್ಕೊಂಡು ಅಂದರೆ ಕಲರನ್ನು ಹೋಳಿ ಹಬ್ಬದ ಅಂದರೆ ನೀರಿನಲ್ಲಿ ಬೆರೆಸಿಕೊಂಡು ನೀರನ್ನು ಬೆರೆಸಿಕೊಂಡು ಒಬ್ಬರ ಮೇಲೆ ಒಬ್ಬರು ಎರ್ಚ್ಕೊಂಡು ಆಡುವಂಥ ಹಬ್ಬವನ್ನು ಹೋಳಿ ಹುಣ್ಣಿಮೆ ಅಂತ ಕರಿತೀವಿ ಈ ಹೋಳಿ ಹುಣ್ಣಿಮೆನ ಚೆನ್ನಾಗೇ ಮಾಡ್ತಾರೆ ಅಂತಲೇ ಹೇಳ್ಬೋದು ಎಲ್ಲರೂ ಬಿಳಿ ಬಟ್ಟೆಯನ್ನು ಧರಿಸಿಕೊಂಡು ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಹೋಳಿ ಹಬ್ಬನ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ನೆಕ್ಸ್ಟ್ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬ ಅಂತ ಬಂದಾಗ ಇದನ್ನು ದೀಪವನ್ನು ಹಚ್ಚುವುದರ ಮೂಲಕ ಬೆಳಕಿನ ಹಬ್ಬನೇ ಅಂತ ಕರಿತೀವಿ ಬೆಳಕಿನ ಹಬ್ಬ ದೀಪಾವಳಿ ಅಂತ ಕರಿತೀವಿ ಇದು ಬಂದ್ಬಿಟ್ಟು ನವಂಬರ್ ತಿಂಗಳಲ್ಲಿ ಬರುವಂಥ ದೀಪಾವಳಿ ಬೆಳಕಿನ ಹಬ್ಬ ಅಂತ ಕರಿತೀವಿ ಎಲ್ಲರೂ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ ಶೆಟ್ಟರು ಕೂಡ ತುಂಬ ಚೆನ್ನಾಗಿ ಇದನ್ನು ಜಾಸ್ತಿ ಮಾಡುವಂಥದ್ದು ಶೆಟ್ಟರು ವರಮಹಾಲಕ್ಷ್ಮಿ ಹಬ್ಬವನ್ನು ಪೂಜಿಸುವ ಮೂಲಕ ವರಮಲಕ್ಷ್ಮಿಯನ್ನು ಪೂಜಿಸುವ ಮಾಡುವುದರ ಮೂಲಕ ವರಮಹಾಲಕ್ಷ್ಮಿಯನ್ನು ಪೂಜೆ ಮಾಡುವುದರ ಮೂಲಕ ಬೆಳಕಿನ ಹಬ್ಬ ದೀಪಾವಳಿನ ಆಚರಿಸುವುದರ ಮೂಲಕ ಕಜ್ಜಾಯ ಈ ಹಬ್ಬಕ್ಕೆ ಶ್ರೇಷ್ಠವಾದಂಥ ಸ್ವೀಟು ಮತ್ತು ಜಾಮೂನು ಈ ಹಬ್ಬಕ್ಕೆ ಶ್ರೇಷ್ಠವಾದಂಥ ಸ್ವೀಟು ಈ ರೀತಿಯಾದಂತಹ ಆ ಸ್ವೀಟ್ಗಳನ್ನು ಮಾಡುವುದರ ಮೂಲಕ ಆ ಹಬ್ಬವನ್ನು ದೀಪಾವಳಿ ಹಬ್ಬವನ್ನು ಮಾಡ್ತಾರೆ ಈ ರೀತಿಯಾದಂತಹ ಹಬ್ಬಗಳನ್ನು ಮಾಡುವುದರ ಮೂಲಕ ಸಂಸ್ಕೃತಿಯನ್ನು ಎತ್ತಿ ಹಿಡಿತಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಆಷಾಢ ಮಾಸ ಬಂತು ಅಂತ ಬಂದಾಗ ಚೌಡೇಶ್ವರಿ ಜಾತ್ರೆ ಆಗಿರಬಹುದು ಮಾರಮ್ಮನ ಜಾತ್ರೆಗಳನ್ನು ಮಾಡುವುದರ ಮೂಲಕ ಮರಿ ಕಡಿಯುವುದರ ಮೂಲಕ ತಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿತಾರೆ ಅಂತಲೇ ಹೇಳ್ಬೋದು ಈ ರೀತಿಯಾದಂತಹ ಹಬ್ಬ ಹರಿದಿನಗಳನ್ನು ಮಾಡುವುದರ ಮೂಲಕ ಸ್ಥಳೀಯ ಪರಂಪರೆಗಳನ್ನಾಗಿರಬಹುದು ಉತ್ಸವಗಳನ್ನಾಗಿರಬಹುದು ಮಾಡ್ತಾರೆ ಅಂತಲೇ ಹೇಳಬಹುದು ಬೆಂಗಳೂರಿನಲ್ಲಿ ಗ್ರಾಮಾಂತರದಲ್ಲಿ ಅರಮನೆಯ ಸ್ಮಾ ಅರಮನೆ ಹಬ್ಬ ಅದು ಅದನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ರೀತಿಯಾದಂತಹ ಹಬ್ಬಗಳನ್ನು ಮಾಡುವುದರ ಮೂಲಕ ಅವರವರ ಸಂಸ್ಕೃತಿಯನ್ನು ಎತ್ತಿ ಹಿಡಿದು ಅವರವರ ಕೆಲಸಗಳನ್ನಾಗಿರ್ಬೋದು ಅವರವರ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಎತ್ತಿ ಹಿಡಿಯುವುದರ ಮೂಲಕ ನಂಬಿಕೆಗಳನ್ನು ದೇವರ ಮೇಲೆ ಒಂದು ವಿಶ್ವಾಸ ನಂಬಿಕೆಯನ್ನು ಇಟ್ಟು ಎಲ್ಲರೂ ಕೂಡ ದೇವರನ್ನು ಚೆನ್ನಾಗಿ ಪ್ರಾರ್ಥಿಸಿಕೊಳ್ಳುವುದರ ಮೂಲಕ ಆ ಒಂದು ನಂಬಿಕೆಯನ್ನು ಇಟ್ಟು ಹಬ್ಬವನ್ನು ಆಚರಣೆ ಮಾಡುವುದರ ಮೂಲಕ ಪೂ ದೇವರಿಗೆ ಪೂಜೆಯನ್ನು ಮಾಡ್ತಾರೆ ಮತ್ತು ದೇವರಿಗೆ ನೈವೇದ್ಯವನ್ನು ಮಾಡ್ತಾರೆ ದೇವರನ್ನು ಎಲ್ಲ ನಂಬಿ ಬೇಡ್ಕೊಳ್ತಾರೆ ದೇವರಿಗೆ ವ ಎಲ್ಲ ನಮಗೆ ಒಳ್ಳೆಯ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ತಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತೆ ಹಬ್ಬಗಳನ್ನು ತುಂಬ ಅದ್ಧೂರಿಯಿಂದ ಭರ್ಜರಿಯಿಂದ ತಮ್ಮ ತಮ್ಮ ಹಬ್ಬಗಳನ್ನು ಆಚರಿಸುವುದರ ಮೂಲಕ ಅವರು ಹಬ್ಬಗಳನ್ನು ಮಾಡ್ಕೊಳ್ತಾರೆ